ಹಳ್ಳಿ ಹಳ್ಳಿಗೆ ಹಳ್ಳಿ ಜನಕ್ಕೆ ಆ್ಯಂಬ್ಯುಲೆನ್ಸ್ ಸೌಕರ್ಯ ಇರ್ಬೇಕಾಗುತ್ತೆ ಆದರೆ ರೋಡ್ ಸಮಸ್ಯೆ ಇರೋದರಿಂದ ಹಳ್ಳಿ ಜನಕ್ಕೆ ಸೌಕರ್ಯ ಆಗ್ತಾಯಿಲ್ಲ ಹಳ್ಳಿ ಜನಕ್ಕೆ ಯಾವುದಾದರೂ ಜಡ್ಡು ಜಾಪತ್ರೆಗಳು ಬಂದರೆ ಅವರಿಗೆ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ ಸಮಸ್ಯೆ ತುಂಬಾ ಆಗತ್ತೆ ಬಂಡಿನಲ್ಲಿಯೋ ಎತ್ತಿನ ಗಾಡಿನಲ್ಲಿಯೋ ಸೈಕಲ್ ಮ್ಯಾಗೊ ಅಥ್ವಾ ಸೈಕಲ್ ಮೋಟರ್ ಮ್ಯಾ ಬೈಕ್ ಮ್ಯಾಗೊ ಕರ್ಕೊಂಡು ಹೋಗಬೇಕಾಗುತ್ತೆ ರಾತ್ರಿ ಆದರೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ರೋಡ್ಸ್ ಚೆನ್ನಾಗಿರದಿಲ್ಲ ಹೀಗಾಗಿ ಪೇಷಂಟಿಗೆ ಸಮಸ್ಯೆನೂ ಆಗತ್ತೆ ಪೇಷಂಟೂ ಸಮಸ್ಯೆನೂ ಜಾಸ್ತಿ ಆಗುತ್ತೆ ಕೆಲವು ಟೈಮು ಡೆತ್ತುನು ಆಗ್ತಾವೆ ಇದರಿಂದ ಗೌರ್ಮೆಂಟು ಆಗಲಿ ಅಲ್ಲಿಯ ಪಂಚಾಯತಿ ಆಗಲಿ ಪಂಚಾಯತಿ ಅವರು ಎಲ್ಲಾ ಪರಿಶ್ರಮ ಪಟ್ಟು ರೋಡ್ ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಆಮೇಲೆ ಈತಿತ್ತಲಾಗಿ ಎಜ್ಯುಕೇಷನು ಎಲ್ಲಾ ಚೆನ್ನಾಗಿ ಆಗ್ತಾಯಿದೆ ಹಳ್ಳಿ ವಾತಾವರಣಕ್ಕೆ ಎಲ್ಲಾ ಹಳ್ಳಿಗಳಿಗುನು ರೋಡ್ಗಳನ್ನ ಸ್ಕೂಲ್ಗಳನ್ನ ಫೆಸಿಲಿಟಿಗಳನ್ನ ಆ ಗೌರ್ಮೆಂಟ್ ಕಡೆಯಿಂದ ಮಾಡಸಬೇಕು ಇವು ಎಲ್ಲ ಪರಿಶ್ರ ಈ ಅಧಿಕಾರಿಗಳೆಲ್ಲ ಪರಿಶ್ರಮ ಪಟ್ಟರೆ ಯಾವುದು ಸಮಸ್ಯೆಗಳ್ಗೆ ಸಮಸ್ಯೆಗಳು ಜಾಸ್ತಿ ಆಗಂಗಿಲ್ಲ ಆಮೇಲೆ ಈ ಯಾವುದೇ ಸಮಸ್ಯೆಗಳು ಡೆಲಿವರಿ ಆಯಿತು ಡೆಲಿವರಿಗೆ ಆ ಹೆಣ್ಮಕ್ಕಳಿಗೆ ತೊಂದರೆ ಭಾಳ ಆಗುತ್ತೆ ಅವು ಅವ್ರಿಗೆ ಪೇಯ್ನ್ ಸ್ಟಾರ್ಟ್ ಆದ ಕೂಡಲೆ ದವಾಖಾನಿಗೆ ಹೊ ಆಸ್ಪತ್ರೆಗಳಿಗೆ ಹೋಗ್ಬೇಕಂದರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಆದ ಕಾರಣ ರೋಡು ಚೆನ್ನಾಗಿದ್ರೆ ಎಲ್ಲವೂ ಅನುಕೂಲ ಆಗತ್ತೆ ಎರಡು ತಾಸ್ನಲ್ಲಿ ಒಂದು ತಾಸ್ನಲ್ಲಿ ಆಗವು ಹಾಫ್ ಆ್ಯನ್ ಅವರ್ನಲ್ಲೆ ಆಗ್ಬಹುದು ಇದರಿಂದ ಸರ್ಕಾರಕ್ಕೆ ಎಲ್ಲಾ ತಿಳುವಳಕೆ ಕೊಟ್ಟು ಪಂಚಾಯತಿ ಮೆಂಬರ್ಗಳು ಪಂಚಾಯತಿ ಸದಸ್ಯರು ಚೇರ್ಮನ್ರು ಇವರೆಲ್ಲ ಪರಿಶ್ರಮ ಪಟ್ಟು ಮಾಡಬೇಕು ಇವೆಲ್ಲ ಮಾಡೋದರಿಂದ ಪಬ್ಲಿಕ್ಕಿಗುನೂ ಸಮಸ್ಯೆ ಕಡಿಮೆ ಆಗುತ್ತೆ ಅವರಿಗೆ ಫೆಸಿಲಿಟಿನು ಚೆನ್ನಾಗಿ ಆಗುತ್ತೆ ಆ್ಯಂಬ್ಯುಲೆನ್ಸ್ಲಿಂದ ಯಾವುದೇ ಜಡ್ದು ಜಾಪತ್ರೆಗಳು ಆ ಇವತ್ತು ನಾಳೆ ಹಾರ್ಟ್ ಎಟ್ಯಾಕ್ಸ್ಗಳು ಭಾಳ ಆಗ್ತಾಯಿದ್ದಾವೆ ಹಾರ್ಟ್ ಎಟ್ಯಾಕ ಸಮಸ್ಯೆ ಬಂದವ್ರಿಗೆ ಕ್ವಿಕ್ ಸರ್ವೀಸ್ ಕೊಡಬೇಕು ಅದಕ್ಕೆ ಹಳ್ಳಿನಲ್ಲಿ ಆದರೆ ಅವರು ಎತ್ತಿನ ಗಂಡಿ ಎತ್ತಿನ ಬಂಡಿಗಳಲ್ಲಿ ತರ್ಬೇಕಾದರೆ ಮತ್ತು ಅವ್ರ್ಗೆ ಜಾಸ್ತಿ ಸಮಸ್ಯೆಗಳಾಗಿ ಹಾರ್ಟ್ ಫೈಲ್ ಆಗೋ ಸಂಭವಾನು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಪಂಚಾಯತಿ ಮೆಂಬರ್ಗಳೂ ಚೇರ್ಮನ್ರು ಮತ್ತು ಊರ ಮುಖಂಡ್ರು ಇವರೆಲ್ಲ ಪರಿಶ್ರಮ ಪಟ್ಟು ಸರ್ಕಾರಕ್ಕೆ ತಿಳುವಳಕೆ ಕೊಟ್ಟು ಸರ್ಕಾರದಿಂದ ರೋಡಿನ ವ್ಯವಸ್ಥೆ ಊರಿನಲ್ಲಿ ಲೈಟಿನ ವ್ಯವಸ್ಥೆ ಚೆನ್ನಾಗಿ ಮಾಡಬೇಕು ಹೀಗೆ ಮಾಡೋದರಿಂದ ಎಲ್ಲಾ ಜನಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಹೆಚ್ಚಿನ ರೀತಿ ಒಳಗೆ ಹಳ್ಳಿನಲ್ಲಿ ಆಸ್ಪತ್ರೆಗಳನ್ನು ಮಾಡಬೇಕು ಪ್ರತಿ ಹಳ್ಳಿಗುನು ಆಸ್ಪತ್ರೆಗಳು ಹಾಗೂ ಎಮ್ ಬಿ ಬಿ ಎಸ್ ಡಾಕ್ಟ್ರು ಇರ್ಬೇಕು ಎಮ್ ಬಿ ಬಿ ಎಸ್ ಡಾಕ್ಟ್ರು ನರ್ಸು ಸರ್ವೀಸ್ ಮಾಡಲಿಕ್ಕೆ ಎಲ್ಲ ಒಂದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಹಳ್ಳಿ ಇದ್ದರೂ ಒನೊಂದು ಚಿಕ್ಕ ಚಿಕ್ಕ ಆಸ್ಪತ್ರೆಗಳು ಆಗಬೇಕು ಇದು ನನ್ನ ತಿಳುವಳಕೆ ಸರ್ಕಾರದ್ದೂ ಪ್ರೋಬ್ ಪೋಲಿಸಿ ಏನಿದ್ಯೋ ನನಗೆ ಗೊತ್ತಿಲ್ಲ ಅದು ಆ ಸರ್ಕಾರಕ್ಕೆ ಏನು ಪ್ರೋಬ್ಲಮ್ ಆಗುತ್ತೋ ಗೊತ್ತಿಲ್ಲ ಯಾಕಂದರೆ ಇಂದು ಇವತ್ತು ನಾಳೆ ಎಲ್ಲಾ ಹೈಬ್ರಿಡ್ ಜ ಧಾನ್ಯಗಳನ್ನ ತಿನ್ನುವುದರಿಂದ ಜಡ್ಡುಗಳು ಜಾಸ್ತಿ ಉಲ್ಬಣ ಆಗ್ತಾವೆ ಮೊದ್ಲಿನ ಕಾಲಕ್ಕೆಲ್ಲಾ ಆ ಇದರ ಎಲ್ಲಾ ಫುಡ್ಗಳು ಚೆನ್ನಾಗ್ ಬರ್ತಿದ್ವು ಈಗ ಹೈಬ್ರಿಡ್ ಕೂ ಧಾನ್ಯಗಳು ಬರುವುದರಿಂದ ರೋಗಗಳು ಜಾಸ್ತಿ ಆಗ್ತಾಯಿವೆ ಕ್ಲೈಮೇಟನು ಸರಿ ಇಲ್ಲ ಈಗ ಕಲುಷಿತ ವಾತಾವರಣ ಇರೋದರಿಂದಾನು ಆಗತ್ತೆ ಪ್ರತಿ ಹಳ್ಳಿನಲ್ಲಿ ಮಿಲ್ಲುಗಳು ಧೂಳ ದುಮ್ಮಾ ಮಿಲ್ಲಿಂದೂ ತ್ಯಾಜ್ಯದ ವಾಸನೆ ಇವೆ ಬರೋದರಿಂದ ಹೆಚ್ಚಾಗಿ ರೋಗಗಳು ಜಾಸ್ತಿ ಆಗ್ತಾಯಿದ್ದಾವೆ ರೋಗಗಳು ಜಾಸ್ತಿ ಆದರೆ ಪೇಷಂಟ್ಗಳಿಗೆ ಎಲ್ಲಾ ಸಮಸ್ಯೆಗಳು ಆಗತ್ತೆ ಪ್ರತಿ ಹಳ್ಳಿಗೂ ಒಂದು ಆಸ್ಪತ್ರೆ ಆಗಬೇಕು ಆ್ಯಂಬ್ಯುಲೆನ್ಸ್ ಸರ್ವೀಸ್ ಬೇಕು ಆ್ಯಂಬ್ಯುಲೆನ್ಸ್ ಸರ್ವೀಸ್ ಯಾಕಂದರೆ ಪಟ್ಟಣಕ್ಕೆ ಜಾಗದ ಸಮೀಪದ ಪಟ್ಟಣಕ್ಕೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಆ್ಯಂಬ್ಯುಲೆನ್ಸ್ ಬೇಕು ಎಟ್ಲೀಶ್ಟ್ ಎರಡು ಮೂರು ಹಳ್ಳಿಗೆ ಆದರೂ ಒಂದು ಆ್ಯಂಬ್ಯುಲೆನ್ಸ್ ಇರಬೇಕು ಇದು ನನ್ನ ಅಭಿಪ್ರಾಯ